ಕನ್ನಡ ಭಾಷೆ ಮೊದಲು ಹಳೆಗನ್ನಡ ಅಂತಿತ್ತು ಅದಾಗಿದ್ಮೇಲೆ ನಾರ್ಮಲ್ ಇದಾಯಿತು ಮತ್ತು ಈ ಬೀದರ್ ಒಂದು ಡಿಸ್ಟಿಕ್ ಬಂದ್ರೆ ಇಲ್ಲಿನ ಕನ್ನಡವೇ ಬೇರೆ ಇದೆ ಮತ್ತು ಆ ಒಂದು ಒರಿಜಿನಲ್ ಕನ್ನಡಕ್ಕ ಇದು ನಮ್ಮ ಕನ್ನಡಕ್ಕ ಏನು ಬಹಳ ವ್ಯತ್ಯಾಸ ಅಜಜ ಅಜಗಜಾಂತರ ವ್ಯತ್ಯಾಸ ಇರ್ತಾವ ಏಕೆಂದ್ರೆ ಹೌದು ನಮ್ಮದು ಕನ್ನಡದಾಗ ಹಿಂದಿ ಉರ್ದು ಮತ್ತ ತೆಲುಗು ಮರಾಠಿ ಎಲ್ಲ ಮಿಕ್ಸ್ ಆಗಿದ್ದು ಇರ್ತದ ಮತ್ತು ನೀವು ಇಲ್ಲಿ ನಾವು ಆಡೋದು ಕನ್ನಡ ಆಡುವಂಥದ್ದು ಅವ್ರಿಗೆ ಯಾರಿಗೂ ಗೊತ್ತಾಗಲ್ದು ಮತ್ತು ಅದೇ ನಾವು ಬಂದು ಇವಾಗ ಹಾಸನು ಮಂಡ್ಯ ಬೆಂಗಳೂರು ಮೈಸೂರು ಅಲ್ಲಿನ ಕನ್ನಡವೇ ಬೇರೆ ಅಲ್ಲಿನ ಕನ್ನಡವೇ ಬೇರೆ ಅಂದರೆ ಅದು ಒರಿಜಿನಲ್ ಕನ್ನಡ ಶುದ್ಧವಾದ ಕನ್ನಡ ನಮ್ಮ ಕನ್ನಡ ಹಾಗಲ್ಲ ನಮ್ಮ ಕನ್ನಡ ಬೇರೆ ನಮ್ಮ ಕನ್ನಡದಾಗ ಅಷ್ಟು ಇದಿರಲ್ಲ ಆ ಕನ್ನಡದ ಒರಿಜಿನಲ್ ಕನ್ನ ಬುಕ್ಗಳಲ್ಲಿ ಎಲ್ಲ ನೋಡುವಂಥ ಕನ್ನಡ ಅದು ಯಾಕಂತಂದರೆ ಹಳೆಗನ್ನಡದ ಎಷ್ಟೊಂದು ಗೊತ್ತೇ ಆಗಲ್ದು

ಅದ್ರ ಕಡಿಂದು ಈ ಒಂದು ಕನ್ನಡ ಭಾಷೆ ಕನ್ನಡ ಅಭಿಮಾನ ನಮ್ಮ ಕನ್ನಡ ಅಭಿಮಾನ ನಾವೆಲ್ಲ ಪಕ್ಕ ಕನ್ನಡ ಅಭಿಮಾನಿಗಳು ನಾವು ಈ ಒಂದು ಕನ್ನಡ ಭಾಷೆ ಉಳಿಸೊ ಕಡೇನು ನಾವು ಹೆಮ್ಮೆ ಮಾಡ್ತೇವೆ ನಾವು ಹುಟ್ಟಿದಾಗ ಕಲಿತಿರುವಂಥ ಮಾತು ಕನ್ನಡ ನಾವು ಆಡಿರುವಂತಹ ಮಾತುಗಳು ಕನ್ನಡ ಬೆಳೆದಿರುವ ಒಂದು ಭೂಮಿ ಕನ್ನಡ ಕುಡಿದಿರುವಂಥ ನೀರು ಕನ್ನಡ ಕನ್ನಡ ಓನ್ಲಿ ಕನ್ನಡ ಅದಕ್ಕೆ ಬಿಟ್ಟು ನಮ್ಗೆ ಯಾವುದೂ ಇಲ್ಲ ಫಸ್ಟ್ ಕನ್ನಡ ಅದಾಗಿದ್ಮೇಲೆ ಎಲ್ಲ ಭಾಷೆ ಇಂಗ್ಲೀಷ್ ಹಿಂದಿ ನಮ್ಮ ಇಂಡಿಯಾದಾಗ ಬಹಳ ಭಾಷೆಗಳು ಅವ ಆದ್ರೆ ನಮ್ಮ ಕನ್ನಡ ನಮ್ಮ ಭಾಷೆ ನಮ್ಮ ಹೆಮ್ಮೆ ಹೆಮ್ಮೆ ಅದ ಇದು ಇದು ಓನ್ಲಿ ಭಾಷೆ ಮಾತ್ರ ಅಲ್ಲ ಇದು ನಮ್ಮ ಇಮೋಷನ್ ಎಮೋಷನ್ ಅದ ಇದು ನಮ್ಮ ಎಮೋಷನ್ ಎಮೋಷನ್ ಅಂತಾರ ಇದಕ್ಕ ಎಮೋಷನ್ ಪಸ್ಟು ಏಕಂದರೆ ನಾವು ಇಲ್ಲಿ ಕನ್ನಡ ಭಾಷೆ ಉಳಿಸಬೇಕಂತ ಅಂತ ಬಹಳ ಕಷ್ಟಪಡ್ತಾ ಇದೆ ಎಷ್ಟೊಂದು ಸಂಘಟನೆಗಳು ಬಂದವು ಜಯ್ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಅನೇಕ ಅನೇಕ ಅನೇಕ ಅನೇಕ ಬಂದವು ಏಕೆ ಬಂದವು ಕನ್ನಡ ನೆಲ ಜಲ ಎಲ್ಲ ಉಳಿಸಬೇಕಂತ ಹೇಳಿ ಬಂದವು ಬಹಳಷ್ಟು ಜನ ಈ ನಮ್ಮ ಬೆಂಗ್ಳೂರು ಆಗಲಿ ಬೇರೆ ಕಡೆ ಎಲ್ಲ ಬೇರೆ ಕಡೆಂದ ಬಂದು ಪ್ರಭಾವ ಬಂದು ಅವ್ರು ಓನ್ಲಿ ಅವರದ್ದು ಒಂದು ಭಾಷೆ ಮಾತಾಡ್ಬೇಕಂತಾರ ಏನು ತಪ್ಪು ಯಾವಾಗ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಕನ್ನಡ ನೆಲ ಮೇಲೆ ಬಂದು ನೀವು ಕನ್ನಡ ಮಾತಾಡಬೇಕು ಅದು ಇಂಪಾರ್ಟೆಂಟ್ ಅದ ಅದು ಬಿಟ್ಟು ನೀವು ಹೋಗಿ ಬೇರೆ ಭಾಷೆ ಮಾಡ್ತೀರಂತಂದರೆ ಅದು ನಡೆಲ್ದು ಅದು ಒಪ್ಪಲೇವು ನಾವು ಅದು ಒಪ್ಲಕ್ಕ ಸಾಧ್ಯ ಇಲ್ಲ ದಯವಿಟ್ಟು ನಮ್ಮ ಭಾಷೆ ಬಂದಾಗ ನಮ್ಮ ಭಾಷೆನು ರೆಸ್ಪೆಕ್ಟ್ ಮಾಡಬೇಕು ನಮ್ಮ ಭಾಷೆ ನಾವು ಬೆಳೆಸಬೇಕು ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಮ್ಮ ಕನ್ನಡ ಕನ್ನಡ ಅಂತಂದ್ರೆ ಅ ಅದು ನಾವು ಬೆಳೆಸಬೇಕು ಅದು ಇಂಪಾರ್ಟೆಂಟ್ ಅಲ್ಲ ನಮ್ಮಕ್ಕಳು ಇದ್ರಾಗ ಅರಿವು ಮೂಡಿಸಬೇಕು ಕನ್ನಡ ಭಾಷೆ ಅಂದರೆ ಏನು ಕನ್ನಡ ನಮ್ಗೇನು ಇರೋದು ಅಂಥೇಳಿ ಅವು ಮಕ್ಕಳಲ್ಲಿ ನಾವು ಅರಿವು ಮೂಡಿಸಬೇಕು ನಮ್ಮ ಕನ್ನಡಕ್ಕಾಗಿ ನಾವು ಇನ್ನೇನು ಮಾಡಬೇಕು ಎಲ್ಲ ಎಲ್ಲ ಎಲ್ಲ ಎಲ್ಲೆಲ್ಲೆಲ್ಲ ಮಾಡಬೇಕು ಇಲ್ಲ ಅಂದ್ರೆ ಮುಂದೆ ನಮ್ಮ ಕನ್ನಡ ಇರಲತ್ತಾರ ಹೆಂಗೆ ಇಂಗ್ಲೀಷು ಹಿಂದಿ ಮರಾಠಿ ತೆಲುಗು ಯಾವ್ದು ಭೀ ನೀವು ಯಾವ್ದು ಭೀ ಲ್ಯಾಂಗ್ವೇಜ್ ಕಲೀರಿ ನಮ್ಗೇನು ಪ್ರಾಬ್ಲಮ್ ಇಲ್ಲ ನಿಮ್ಮ ಲ್ಯಾಂಗ್ವೇಜ್ ಯಾವುದೇ ಇರಲಿ ಬಟ್ ನೀವು ಯಾವಾಗ ನೀವು ಬಂದಿರಿ ಅಂದ್ರೆ ನೀವು ಏನು ಮಾಡ್ಬೇಕೆಂದ್ರೆ ಕನ್ನಡ ಕಲಿಬೇಕು ನೀವು ಕನ್ನಡ ಮಾತಾಡೋಣ ನಾವು ನಿಮ್ಮ ಕಡೆ ಬಂದೇವಂದ್ರೆ ಯಾವಾಗ ನಾವು ಕನ್ನಡ ಬೇರೆ ಲ್ಯಾಂಗ್ವೆ ಬೇರೆ ಕಡೆ ಹೋದಾಗ ಮಾತಾಡ್ತೀವಿ ನೀವು ಭೀ ಆಡ್ಬೇಕು ಅವಾಗ ಮಾತ್ರ ಏನು ಮಾಡೋಕೆ ಬರ್ತದ ಹೇಳ್ರಿ ಕನ್ನಡ ಕನ್ನಡ ನಮ್ಮದು ಲ್ಯಾಂಗ್ವೇಜ್ ನೀವು ಕಲಿಬೇಕು ಕನ್ನಡ ನಮ್ಮ ಲ್ಯಾಂಗ್ವೇಜ್ ನೀವು ಆಡಬೇಕು ಅಷ್ಟೆ ಮತ್ತಿವಾಗ ಇವಾಗ ನಾವು ನೋಡ್ತಾ ಮತ್ತು ಈಗ ಜನ ಎಲ್ಲ ಕನ್ನಡ ಚೆಂದಾಗ್ಯದ ಬಹಳ ಜನ ಹೊರಗಿನವ್ರೆಲ್ಲರೂ ಕನ್ನಡ ಆಡ್ಲತ್ತಾರ ಎ ಬಿ ಡೆ ವಲರ್ಸ್ ಕನ್ನಡ ಹಾಡ್ಯಾನ ಎಲ್ಲರು ಆಗ್ಯದ ಈಗ